ಹಲೋ ಯಾರು ಮಾತಾಡ್ತಿರೋದು ಮೇಡಮ್ ನಾನು ಮೀನಾಕ್ಷಿ ಅಂತ ಹಾಂ ನನಗೆ ಮೊನ್ನೆ ಬಂದಿದ್ದೆ ಮೇಡಮ್ ನಾನು ಜ್ವರ ಅಂತಂದುಬಿಟ್ಟು ನೀವು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಿರಿ ಅದು ಮೇಲಾಗಿಲ್ಲ ಮೇಡಮ್ ನನಗೆ ಹ್ಞೂ ತೊಗೋಳ್ತಾ ಇದ್ದೀವಿ ಮೇಡಮ್ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮ್ಗೆ ಹಾಂ

ಮೇಡಮ್ ನಾನು ಬ್ಲೆಡ್ ಟೆಸ್ಟು ಮಾಡಿಸ್ದೆ ಮತ್ತು ಇದು ಇಂಜಿಶನ್ನು ಕೊಟ್ಟಿದ್ದಿರಿ ನೀವು ಎಲ್ಲ ತಗೊಂಡ್ರು ನನಗಿನ್ನು ಜ್ವರ ಮೇಲಾಗಿಲ್ಲ ಮೇಡಮ್ ಭಾರಿ ಸುಸ್ತು ಹ್ಞೂ ಅಲ್ಲ ತ್ರೀ ಡೇಸ್ ಆಯಿತಲ್ಲ ಮೇಡಮ್ ತ್ರೀ ಡೇಸ್ ಆಗಿದ್ದಕ್ಕೆ ನಾನು ನಿಮ್ಗೆ ಕಾಲ್ ಮಾಡ್ತ ಇರೋದು ಹಾಂ ಮೇಡಮ್ ಇವತ್ತು ಬರಕ್ಕಾಗಲ್ಲ ಮೇಡಮ್ ನಾನು ಹೊರ್ಗಡೆ ಇದ್ದೀನಿ ನಾಳೆ ಬರ್ತೀನಿ ಮೇಡಮ್ ನಾಳೆ

ಟೈಮಿಂಗ್ಸು ಎಷ್ಟೊತ್ತಿಗೆ ಮೇಡಮ್ ನಾಳೆ ಟೆನ್ ವ ಕ್ಲಾಕ ಮೇಡಮ್ ಮೇಡಮ್ ನನ್ಗೆ ಮಾತ್ರೆ ತಗೊಂಡರೆ ತುಂಬ ಇದು ಮೇಡಮ್ ತುಂಬ ಹೀಟಾಗುತ್ತೆ ರಿಸಸ್ ಮಾಡೋಕ್ಕಾಗಲ್ಲ ತುಂಬ ಹಾಂ ಹೊಟ್ಟೆ ನೋವು ಬರುತ್ತೆ ಮೇಡಮ್ ಅದು ತುಂಬ ಹೀಟಾಗಿ ನಾನು ಹಂಗು ಎಳ್ನೀರೆಲ್ಲಾ ಕುಡಿದೆ ಎಳ್ನೀರು ಕುಡ್ದ್ರು ಮೇಲಾಗ್ತಿಲ್ಲ ಹಾಂ ಸರಿ ಹೋಗುತ್ತೆ ಮೇಡಮ್ ಇವಾಗ ನ ನೀವು ಹೊಟ್ಟೆ ನೋವು ಏನು ಮಾಡೋದು ಮೇಡಮ್ ಅದು ಹೀಟಿಗೆ ಹಾಂ ತೊಗೊಂಡಿದ್ದೆ ಮೇಡಮ್ ಮೇಡಮ್ ಹತ್ತು ಗಂಟೆಗೆ ಬರಬೇಕಾ ಮೇಡಮ್ ಟೈಮಿಂಗ್ಸು ಬೇರೆ ಚೇಂಜಸ್ ಇಲ್ಲ ಮೇಡಮ್ ಹ್ಞೂ ಇಲ್ಲ ಹ್ಞೂ ಮೇಡಮ್ ಇಲ್ಲ ಮೇಡಮ್ ಹೌದು ಮೇಡಮ್ ಇಲ್ಲ ಮೇಡಮ್ ಹೊರ್ಗಡೆ ಎಲ್ಲೂ ಇಲ್ಲ ಮೇಡಮ್ ಹೊರ್ಗಡೆ ಫುಡ್ ಏನು ತಿಂತ ಇಲ್ಲ ಮನೆಲಿ ಗಂಜಿ ಮಾಡಿಕೊಂಡು ಕುಡೀತ ಇದ್ದೀನಿ ಬ್ರೆಡ್ಡು ಕಾಫಿ ಕುಡೀತ ತಿಂತ ಇದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಊಟ ಸೇರ್ತಾ ಇಲ್ಲ ನನಗೆ ಊಟ ಮಾಡದುಕ್ಕು ಊಟ ಸೇರ್ತಾ ಇಲ್ಲ ಮೇಡಮ್ ಹಾಂ ಏನು ಮಾಡ್ಬೇಕು ಮೇಡಮ್ ಹಾಂ ಮತ್ತೆ ಬರ್ತೀನಿ ಮೇಡಮ್ ಟೈಮಿಂಗ್ಸ್ ಎಷ್ಟೊತ್ತಿಗೆ ಮೇಡಮ್ ಯ ಬರ್ಬೇಕು ಹೇಳಿ ಮೇಡಮ್ ಹೌದಾ ಮೆ ಆಯ್ತು ಮೇಡಮ್ ಬರ್ತೀನಿ ಮೇಡಮ್ ಓಕೆ ಮೇಡಮ್ ಸರಿ ಮೇಡಮ್